ನಾನು ಒಂದು ಸರಿ ಬಿಸಿಬೇಳೆಬಾತು ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ನನಗೆ ಬಿಸಿಬೇಳೆಬಾತು ಮಾಡೋಕೆ ಬರುತ್ತೆ ಆದ್ರೂನು ಒಂದು ಹೋಟೆಲ್ ಸ್ಟೈಲಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡಿಕೊಂಡೆ ಆಗ ಹೋಟೆಲ್ ಸ್ಟೈಲಲ್ಲಿ ಮಾಡೋದು ಅಂತ ಅಂದ್ರೆ ಯಾರೋ ಹೇಳಿದರು ಆದರೆ ಅವ್ರು ಹೇಳಿದ್ದನ್ನು ಅಷ್ಟು ನೆನಪಿಟ್ಕೊಂಡು ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಏನ್ಮಾಡಿದೆ ಅಂದರೆ ಯೂಟ್ಯೂಬ್ ಆನ್ ಮಾಡಿದೆ ಯೂಟ್ಯೂಬ್ ಆನ್ ಮಾಡಿಕೊಂಡು ನೋಡೋಣ ಅಲ್ಲಾದರೆ ಡೆಮೋ ಇರುತ್ತೆ ಅದನ್ನ ನೋಡಿಕೊಂಡು ನಾನು ಟ್ರೈ ಮಾಡ್ಬೋದು ಅಂತ ಮಾಡಿದೆ ಅಲ್ಲಿ ನೋಡಿಕೊಂಡೆ ಎಲ್ಲ ಅಂದರೆ ಒಂದೆರ್ಡು ಮೂರು ವೀಡಿಯೋಗಳನ್ನು ನೋಡಿದೆ ನೋಡಿಬಿಟ್ಟು ಅದು ಒಂದೊಂದು ವೀಡಿಯೋನೂ ಒಂದೊಂದು ಥರ ಇನ್ಗ್ರೀಡಿಯನ್ಸು ಕೆಲವರು ಚೇಂಜ್ ಮಾಡಿದರು ಕೆಲವರು ಅದೇ ಇನ್ಗ್ರೀಡಿಯನ್ಸ್ ಆದ್ರೂ ಮಾಡೋ ವಿಧಾನ ಮಾತ್ರ ಚೇಂಜಿರ್ತಿತ್ತು ನಾನು ಮೂರು ವೀಡಿಯೋಗಳನ್ನು ನೋಡಿಕೊಂಡು ಆಮೇಲೆ ನಾನೇ ಒಂದು ಟ್ರೈ ಮಾಡೋಣ ಹೊಸ್ದಾಗಿ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಶುರು ಮಾಡಿದೆ ಆಗ ನಾನು ಆ ಬಿಸಿಬೇಳೆಬಾತನ್ನ ಏನು ಹೇಗೆ ಮಾಡಿದೆ ಅನ್ನೋದನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು ಒಂದು ಕುಕ್ಕರಿಗೆ ಬೇಳೆ ಮತ್ತೆ ಅಕ್ಕಿ ಎರಡು ಸಮ ಸಮ ತೊಗೊಂಡೆ ಅದಕ್ಕೆ ತರಕಾರಿಗಳು ಬೀನ್ಸು ಕ್ಯಾರೆಟು ಟೊಮೆಟೋ ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸು ಅದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡೆ ಮತ್ತು ಎಷ್ಟು ಅಳತೆಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಬಿಟ್ಟು ಒಂದು ಕೂಗು ಕೂಗಿಸ್ಕೊಂಡೆ ಒಂದು ಕೂಗು ಕೂಗಿಸ್ಕೊಂಡೆ ತಣ್ಣಗಾಗೋಗ್ಬಿಟ್ಟೆ ಆಮೇಲೆ ಅದಕ್ಕೆ ಬೇಕಾದ ಪುಡಿ ಬಿಸಿಬೇಳೆಬಾತಿಗೆ ಮೇಯ್ನಾಗಿ ಪುಡಿ ಅಲ್ವ ಮೇಯ್ನು ಅದನ್ನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಾಣಲಿ ಇಟ್ಟು ಫಸ್ಟು ಕಡಲೆಬೇಳೆ ಉದ್ದಿನ ಬೇಳೆ ಅದನ್ನು ಘಮ ಬರೋ ಥರ ಹುರ್ಕೊಂಡೆ ಅದ್ರ ಜೊತೆಗೇ ಚಕ್ಕೆ ಲವಂಗ ಮತ್ತು ಧನಿಯಾ ಜೀರಿಗೆ ಮೆಣಸು ಒಂದೆರ್ಡು ಏಲಕ್ಕಿ ಸೋಂಪು ಕಾಳು ಮತ್ತು ಮೆಂತ್ಯ ಒಂದು ಸ್ವಲ್ಪ ಮತ್ತು ಒಣಮೆಣ್ಸಿನ್ಕಾಯಿ ಅಷ್ಟನ್ನೂ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡೆ ಮಾಡಿಕೊಂಡು ಅದು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗಾಕ್ಕೊಂಡು ಪುಡಿ ಮಾಡಿಕೊಂಡೆ ಪುಡಿ ಮಾಡಿ ಇಟಟ್ಟುಕೊಂಡೆ ಮತ್ತು ಹುಣಸೇ ರಸಕ್ಕೆ ಒಂದು ಸ್ವಲ್ಪ ಹುಣ್ಸೇ ಹಣ್ಣು ತೊಗೊಂಡು ಅದನ್ನು ಒಂದ್ಸ್ವಲ್ಪ ನೀರಾಕಿಬಿಟ್ಟು ನೆನೆಯೋಕ್ಕಿಟ್ಟೆ ಒಂದು ಗೋಲಿ ಗಾತ್ರದಷ್ಟು ಅದನ್ನು ನೆನ್ಸೋಕ್ಕಿಟ್ಕೊಂಡು ಅದನ್ನು ಕಿವ್ಚ್ಕೊಂಡು ಚೆನ್ನಾಗಿ ರಸ ತೆಗ್ದಿಟ್ಕೊಂಡೆ ಅದಾದ್ಮೇಲೆ ಈಗ ಎಲ್ಲ ರೆಡಿಯಾಯಿತು ಈಗ ಬೆರೆಸಿ ಅದನ್ನು ಮಿಕ್ಸ್ ಮಾಡೋದಷ್ಟೇ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಅದನ್ನು ಸ್ಟೌವ್ ಮೇಲಿಟ್ಟು ಹುಣಸೆ ರಸ ಹಾಕಿ ಮತ್ತು ಈ ಬಿಸಿಬೇಳೆಬಾತದ್ದು ಪುಡಿನ ಒಂದೆರ್ಡು ಮೂರು ಸ್ಪೂನ್ ಹಾಕಿ ಒಂದಷ್ಟು ಬಿಸಿನೀರಾಕ್ಬಿಟ್ಟು ಕುದಿಯೋಕ್ಕಿಟ್ಟೆ ಅದು ಚೆನ್ನಾಗಿ ಕುದಿದ್ಮೇಲೇನು ಮಾಡಿದೆ ಅದಕ್ಕೆ ಕುಕ್ಕರಿನಲ್ಲಿ ಬೇಯಿಸಿಟ್ಕೊಂಡಿರ್ತಕ್ಕಂಥ ಅಕ್ಕಿ ಬೇಳೆ ಮತ್ತೆ ತರಕಾರಿಗಳನ್ನೆಲ್ಲ ಅಲ್ಲಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಎಷ್ಟು ಉಪ್ಪು ಬೇಕು ಅಷ್ಟನ್ನು ಉಪ್ಪಾಕಿ ಚೆನ್ನಾಗಿ ನನ್ಗ್ಯಾವ ಥರ ಅದು ಬೇಕು ಆ ಅದಲ್ ಅದನ್ನು ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಉಪ್ಪೆಲ್ಲ ಸರಿಯಾಗಿದೆಯಾ ನೋಡಿಕೊಂಡು ಸ್ವಲ್ಪ ಕಡಿಮೆ ಹಾಕಿ ಅದಕ್ಕೆ ಇನ್ನೊಂದ್ಸ್ವಲ್ಪ ಉಪ್ಪೆಲ್ಲ ಹಾಕಿ ರೆಡಿ ಮಾಡಿ ಆಮೇಲೆ ಮತ್ತು ಒಗ್ಗರಣೆ ಲಾಸ್ಟ ಟಚ್ಚಲ್ಲಿ ಅದಕ್ಕೆ ಮತ್ತು ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಮತ್ತು ಬಾಣಲಿ ಇಟ್ಟು ತುಪ್ಪ ಮತ್ತು ಎರ ಎಣ್ಣೆ ಎರಡೂ ಸ್ವಲ್ಪ ಸ್ವಲ್ಪ ಹಾಕಿ ಅದಕ್ಕೆ ಸಾಸಿವೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಹಿಂಗು ಗೋಡಂಬಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ದೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನ ಲಾಸ್ಟಲ್ಲಿ ಅದಕ್ಕೆ ಬಿಸಿಬೇಳೆಬಾತದ್ದು ಏನು ಕುದಿತಾಯಿತ್ತು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊಬ್ಬರಿ ತುರಿ ಹಾಕ್ದೆ ಆಮೇಲೆ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿ ಬಂತು ಘಮ ಚೆನ್ನಾಗಿತ್ತು ಏಕೆಂದರೆ ಅಲ್ಲಿಯೇ ಅದನ್ನು ಮಾಡಿ ಪೌಡ್ರು ಮಾಡಿ ಹಾಕಿದ್ದರಿಂದ ಅದು ತುಂಬ ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಬಂತು ಆಮೇಲೆ ನಮ್ಮನೆಯಲ್ಲಿ ಅವರಿಗಿಂತ ಫಸ್ಟು ನಾನೇ ತಿಂದೆ ಯಾಕೆಂದರೆ ನಂಗೆ ಬಿಸಿಬೇಳೆಬಾತ್ ಅಂದ್ರೆ ತುಂಬ ಇಷ್ಟ ಅಲ್ವ ಹಾಗಾಗಿ ನಾನೇ ಫಸ್ಟ್ ತಿಂದೆ ತಿಂದ್ಕೊಂಡು ಚೆನ್ನಾಗಿದೆ ಅಂತ ಅನ್ನಿಸಿದ್ಮೇಲೆ ಆಮೇಲೆ ಮನೆಯವರಿಗೆಲ್ಲ ಕೊಟ್ಟೆ ಅವರು ಅಷ್ಟೇ ಓಹ್ ಚೆನ್ನಾಗಿದೆ ಪರವಾಗಿಲ್ಲ ಮೊದಲು ಮಾಡ್ತಾಯಿದ್ದಿದ್ದಕ್ಕಿಂತ ಟೇಸ್ಟು ಬೇರೆ ಥರ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಖುಷಿಯಾಗಿ ತಿಂದರು ಆಮೇಲೆ ಅದನ್ನ ನನ್ನ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿದೆ ಈ ಥರ ಮಾಡಿದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇನ್ಮೇಲೆ ಹೋಟ್ಲಲ್ಲಿ ತಿನ್ನೋ ಹಾಗೆ ಇಲ್ಲ ನಾವೇ ಮನೆಯಲ್ಲಿ ಬೇಕಾದಂಗೆ ಮಾಡ್ಕೊಂಡು ತಿನ್ಬೋದು ಇದು ಏನು ಅಂದು ಟ್ರೈ ಮಾಡದೆ ಇದು ತುಂಬ ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು ನನ್ನ ಒಂದಿಬ್ಬರು ಫ್ರೆಂಡ್ಸಿಗೂ ಸಹ ಈ ಇದನ್ನು ಎಕ್ಸ್ಪೀರಿಯನ್ಸನ್ನ ಶೇರ್ ಮಾಡಿಕೊಂಡೆ ಅವರು ಅಷ್ಟೇ ನಾವು ಮಾಡ್ತೀವಿ ನೋಡೋಣ ತಡಿ ಅಂತ ಅಂದ್ಬಿಟ್ಟು ಅವರು ಒಂದ್ಸಲ ಮಾಡಿಬಿಟ್ಟು ನನ್ನ ನನಗೆ ಹೇಳಿದ್ರು ಹ್ಞೂಂ ಕಣೆ ಚೆನ್ನಾಗಿ ಬರ್ತಾಯಿದೆ ಹೌದಲ್ವ ನಾವು ಇದನ್ನೆಲ್ಲ ತಿನ್ನೋಕ್ಕೆ ಹೋಟ್ಲಿಗೆ ಹೋಗ್ತೀವಿ ಆದರೆ ನಾವೇ ಮಾಡ್ಕೊಳ್ಬೋದಲ್ವ ಈ ಥರದ್ದೆಲ್ಲ ಅಂತ ಅಂದ್ಬಿಟ್ಟು ಅವರು ಸಹ ಅದೇ ಥರ ಹೇಳಿದ್ರು ಆಮೇಲೆ ಆವತ್ತು ನಾನು ಮಾಡಿದ ದಿನ ನಮ್ಮ ತಂದೆಯೂ ಸಹ ಮನೆಗೆ ಬಂದಿದ್ದರು ಅವರು ತಿಂದ್ಬಿಟ್ಟು ಚೆನ್ನಾಗಿದೆಯಮ್ಮ ಅಂತಹ ಅಂತ ಹೇಳಿದರು ಮತ್ತಿನ್ನೊಂದು ದಿನ ಬಂದಾಗ ಅವರು ಬರ್ತೀನಿ ಮನೆಗೆ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಅವರಿಗೆ ತಿಂಡಿಗೆ ಮನೆಗೆ ಬನ್ನಿ ಅಂತ ಕರೆದಿದ್ದಕ್ಕವ್ರು ಆವತ್ತು ಮಾಡಿದೆಯಲ್ಲ ಆ ಥರ ಬಿಸಿಬೇಳೆಬಾತೇ ಮಾಡಮ್ಮ ಅದೇ ತಿಂಡಿನ ಅಂತ ಹೇಳಿದರು ಹಾಗಾಗಿ ಆವತ್ತು ಅದನ್ನೇ ಮಾಡಿಕೊಟ್ಟೆ ತಂದೆಗೆ ಅವರು ಆವತ್ತು ಸಹ ಖುಷಿಯಾಗಿ ತಿಂದು ಒಂಥರ ಸಂತೋಷ ವ್ಯಕ್ತಪಡ್ಸಿದ್ರು ಹ್ಞೂಂ ಯಾರೇ ಆದ್ರೂ ನಾವು ಮಾಡಿದ ತಿಂಡಿನ ತಿಂದು ಚೆನ್ನಾಗಿದೆ ಅಂತ ಹೇಳುವಾಗ ನಮಗೆ ಭಾಳ ಖುಷಿ ಅನ್ಸುತ್ತೆ ಮತ್ತು ಅದನ್ನು ಅಷ್ಟು ರಿಸ್ಕ್ ತಗೊಂಡು ಮಾಡಿದ್ದಕ್ಕೂ ಪರವಾಗಿಲ್ಲ ಅನ್ನುವಂತಹ ಗುಡ್ ಫೀಲಾಗುತ್ತೆ ಯಾರೇ ಆಗಲಿ ಮಾಡಿದಂಥ ತಿಂಡಿಗಳು ಮಾಡಿದಾ ಚೆನ್ನಾಗಿ ಬಂದರೆ ಮತ್ತು ಮತ್ತು ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಫಸ್ಟೇ ಮಾಡುವಾಗ ಅದು ಏನಾದ್ರೂ ಕೆಟ್ಟೋದರೆ ಅಯ್ಯೋ ಯಾಕೆ ಮಾಡ್ತಾರೆ ಇದನ್ನು ಮಾಡಿ ಮತ್ತು ಕೆಟ್ಟೋಗೋದು ಯಾರು ತಿಂದೇ ಇರೋದು ಮತ್ತು ಹಾಕಿರೋ ಇನ್ಗ್ರೀಡಿಯನ್ಸೆಲ್ಲ ವೇಸ್ಟಾಗೋದು ಈ ಥರದ್ದೆಲ್ಲ ಆಗುತ್ತೆ ಅಂತ ಟ್ರೈ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟಿರೋಲ್ಲ ಅದಕ್ಕೆ ನಾವು ಮಾಡ್ದಂಥ ತಿಂಡಿಗಳು ಫಸ್ಟು ಚೆನ್ನಾಗಿ ಬಂದ್ಬಿಟ್ರೆ ನಮಗೆ ಇನ್ಸ್ಪೈರಾಗುತ್ತೆ ಮತ್ತು ಇನ್ನೊಂದಷ್ಟು ಮಾಡಬೇಕು ಅಂತ ಅದಕ್ಕೆ ನಾನು ಎಲ್ಲರಿಗೂ ಹೇಳೋದಷ್ಟೇ ಮತ್ತೆ ಮಾಡುವಾಗ ಒಂದೇ ಸರಿ ಜಾಸ್ತಿ ಮಾಡಿ ಎಲ್ಲ ಕೆಟ್ಟೋದರೆ ಅಥವಾ ಇನ್ನೊಂದೇನೋ ಆದರೆ ಅದ್ರಿಂದ ನಮ್ಗೆ ಬೇಜಾರಾಗುತ್ತೆ ಅದಕ್ಕೆ ಮಾಡುವಾಗಲೇ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ಅದು ಚೆನ್ನಾಗಿ ಬಂತು ಅಂತ ಹೇಳಿದರೆ ನೆಕ್ಸ್ಟು ಆ ಅದನ್ನು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಮಾಡಿದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ